ಹಲೋ ಅಲೋ ಡಾಕ್ಟರ್ ಪಂಚಮಿನ ಹಾಂ ಪ್ರೀತೀಂತ ಹಾಂ ಮ್ಯಾಮ್ ಸ್ವಲ್ಪ ಜ್ವರ ಬ ಜ್ವರ ಇದೆ ಅದಕ್ಕೆ ನಾ ಮಾರ್ನಿಂಗ್ ತೆಗ್ದಿರ್ತೀರ ಬೆಳಿಗ್ಗೆ ಹಾಂ ಮ್ಯಾಮ್ ಒಂದು ಫೋರ್ ಫೈ ಡೇಸಿಂದ ಜ್ವರ ಬಂದಿದೆ ನೆಗಡಿ ಕೆಮ್ಮು ಆ ಥರ ಎಲ್ಲ ಮಳೆಲಿ ನೆಂದು ಹಾಂ ನಮ್ಮ ತಂಗಿ ಜೊತೆ ಆಚೆ ಹೋಗಿದ್ವಿ ಸೊ ಅಲ್ಲೇನು ತಿನ್ಕೊಂಡು ಬರುವಾಗ ನೆನ್ಬಿಟ್ಟು ಜ್ವರ ಬಂದಿದೆ ಅದಕ್ಕೆ ತಗ್ದು ಇರ್ತೀರಾ ಹಾಸ್ಪೆಟಲ್ ಎಷ್ಟು ಗಂಟೆಗೆ ತಗ್ದು ಇರ್ತೀರಾ ಅಂತ ಕೇಳಕೆ ಕಾಲ್ ಮಾಡಿದೆ ಹಾಂ ಅಲ್ಲಿ ಸಡನ್ನಾಗಿ ಅದು ಛತ್ರಿ ತಗಂಡು ಹೋಗಿರ್ಲಿಲ್ಲ ಚ ಹ್ಞೂ ಮ್ಯಾಮ್ ಎಷ್ಟು ಗಂಟೆಗೆ ತೆಗ್ದಿರ್ತೀರಾ ಹಾಂ ಓಕೆ ಮ್ಯಾಮ್ ಟೋಕನಿಗೆ ಎಷ್ಟು ಆಗುತ್ತೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಹಾಂ ಎಷ್ಟು ಆಗುತ್ತೆ ಮ್ಯಾಮ್ ಅದಕ್ಕೆ ಅಮೌಂಟು ದುಡ್ಡು ತ್ರೀ ಹಂಡ್ರೆಡ್ ಅದು ಬ್ಲಡ್ ಚಕ್ ಇದು ಅದು ರಿಪೋರ್ಟ್ ಬರೋದು ಎಷ್ಟು ಗಂಟೆ ಆಗುತ್ತೆ ಮ್ಯಾಮ್ ಹ್ಞೂ ಅಷ್ಟು ಲೇಟ್ ಆಗುತ್ತಾ

ಹಾಂ ಮತ್ತೆ ನಾ ಮತ್ತೆ ನಾ ಅಪ್ಪನ್ನು ಕರ್ಕೊಂಡು ಬರ್ತೀನಿ ಮ್ಯಾಮ್ ಹೌದು ಒನ್ ಸ್ವಲ್ಪ ಹುಷಾರಿಲ್ಲ ಅಂತ ಅದಕ್ಕೆ ಹಾಂ ಮ್ಯಾಮ್ ಅವ್ರದ್ದು ಚಕ್ ಮಾಡಬೇಕು ಅವ್ರುಗು ತುಂಬಾ ದಿನದಿಂದ ಹುಷಾರಿಲ್ಲ ಅದು ಅದೇ ತೋರ್ಸಿದ್ದಿವಿ ಬೇರೆ ಸೈಡು ಆಗಿರಲಿಲ್ಲ ಅದಕ್ಕೆ ನಿಮ್ಮ ಸೈಡ್ ತೋರ್ಸೋಣ ಅಂತ ಬೇರೆ ಯಾರೋ ಹೇಳದ್ರು ಅದಿಕ್ಕೆ ತೋರಿಸೋಣ ಅಂತ ಕಾಲ್ ಮಾಡಿದೆ ಅವ್ರದ್ದು ಚಕ್ ಮಾಡಿ ಅವ್ರದ್ದು ಚಕ್ ಮಾಡಬೇಕು ಮ್ಯಾಮ್ ಮ್ಯಾಮ್ ನಾಳೆ ವೆಡ್ನಸ್ಡೇ ಅಲ್ವಾ ಹಾಂ ಹಾಂ ಓಕೆ ಕರ್ಕೊಂಡು ಬರ್ತೀನಿ ಬಿಡಿ ಹಾಂ ಸರಿ ಹಾಂ ಓಕೆ ಮ್ಯಾಮ್